ನನ್ನ ಹೆಸರು ಶಿವ್ರಾಜ ಕುಮಾರ ನಾನು ಇಲ್ಲೇ ಹುಬ್ಬಳ್ಳಿಯವನು ಹುಬ್ಬಳ್ಯಾಗ ಎಲ್ಲಂದ್ರೆ ಅಗ್ಸರ ಓಣಿ ಅಗ್ಸರ ಓಣಿ ಒಳಗೆ ಒಂದು ಏರ್ಯಾ ಇಲ್ಲೇ ಇರ್ತೇನೆ ಆಮೇಲೆ ನಂದು ಸ್ಕೂಲ್ ಬಂದು ಯಾಡತ್ ಇದು ಅಕ್ಕಿ ಹೊಂಡ ಮೂರು ನಂಬರ್ ಸ್ಕೂಲ್ ಅಂತಂದು ಅದು ಬಂದು ಅದಾದ ಮೇಲೆ ನಂದು ಅಕ್ಕಿ ಹೊಂಡ ಸ್ಕೂಲಲ್ಲಿ ಚೈಲ್ಡ್ಹುಲ್ಡ ಎಲ್ಲ ಅಲ್ಲೇ ಮುಗ್ಸಿದ್ದು ಆಮ್ಯಾಲ್ ಸೆವೆಂತ್ ಸ್ಟ್ಯಾಂಡರ್ಡ್ ಮಟ್ಟ ಮುಗಿಸಿದೆ ಸೆವೆಂತ್ ಸ್ಟ್ಯಾಂಡರ್ಡ್ ಮುಗಿಸಿ ಆಮ್ಯಾಲೆ ಹೈ ಸ್ಕೂಲ್ ಬಂದೆ ಹೈಸ್ಕೂಲಿಂದ ಮತ್ತೆ ಅಲ್ಲೆಲ್ಲ ಫ್ರೆಂಡ್ಸೆಲ್ಲ ಚೊಲೋರು ಸಿಕ್ರು ಆಮ್ಯಾಲ್ ಒಳ್ಳೆಯ ಬಾಂಡಿಂಗ್ ಬೆಳ್ದಿತ್ತು ಬೆಳ್ದಿತ್ತು ಆಮೇಲೆ ಅದು ಮುಗಿಸ್ಕೊಂಡ್ ಆದ ಮ್ಯಾಲೆ ಕಾಲೇಜ್ ಬಂದೆ ಕಾಲೇಜ್ ಲೈಫ್ ನನಗೆ ಏನಂತಂದ್ರೆ ಚೊಲೋ ಅನ್ಸ್ತೆ ಕಾಲೇಜ್ ಲೈಫ್ನಾಗೂ ಒಳ್ಳೆಯ ಒಳ್ಳೆಯ ಫ್ರೆಂಡ್ಸ್ ಸಿಕ್ರು ಆಮ್ಯಾಲ ಚೊಲೋ ಗ್ರೂಪ್ ಇತ್ತು ಆಮ್ಯಾಲ ಚೊಲೋದು ಸ್ಟಡಿಂಗ್ ಇದಿತ್ತಿತ್ತು ಎಲ್ಲ ಇತ್ತು ಬಟ್ ಮತ್ತು ಆಮೇಲೆ ಕಾಲೇಜ್ ಮುಗ್ಸಿದ ಮ್ಯಾಲ್ ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿ ಆಮೇಲೆ ಮತ್ತೆ ಐ ಟಿ ಐಗು ಜಾಯ್ನಾದೆ ಐ ಟಿ ಐ ಜಾಯ್ನಾದೆನು ಅಲ್ಲಿಯೂ ವರ್ಕ್ ಮಾಡಿ ಮ ಅದೇ ಬೇಸ್ ಮ್ಯಾಲೆ ನಾನೀಗ ಕೆಲಸ ಮಾಡಕತ್ತೀನಿ ಯಾವ್ದಪ್ಪ ಅಂದ್ರೆ ಕೆಲಸ ಈಗ ಸದ್ಯಕ್ಕೆ ನಾನು ಸೇಲ್ಸ್ ಎಗ್ಸಿಕ್ಯೂಟಿವ್ ಆಗಿ ಒರಾ ಕೆಲಸ ಮಾಡಕ್ಕತ್ತೀನಿ ಎಲ್ಲಿ ಅಂದ್ರೆ ಇಲ್ಲೇ ಜಲಾರಾಮ್ ಪಾನ್ ಪ್ರೊಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಒಳಗೆ ಅಲ್ಲಿನೂ ಚೊಲೋ ಐತಿ ಸ್ಯಾಲ್ರಿನೂ ಚೊಲೋ ಐತಿ ಆಮೇಲೆ ನಾನು ನಮ್ಮ ನಮ್ಮ ಮನೆ ಒಳಗೆ ಯಾರ್ರ ಇರುತ್ತೇವಂದ್ರ ನಾನು ನಮ್ಮ ತಾಯಿಯವರು ಮತ್ತು ನಮ್ಮ ತಮ್ಮ ಮೂರು ಜನ ಇರ್ತೇನೆ ಮೂರು ಜನ್ದಾಗ ನಿಮ್ಗೆ ಅವ್ರದ್ದು ನಮ್ಮ ತಮ್ಮಾವ್ರು ಕಾಲೇಜ್ ಮುಗ್ಸಿದಾರೆ ಕಾಲೇಜ್ ಮುಗಿಸಿ ಈಗ ಡಿಗ್ರಿ ಹೊಂಟಾರೆ ಡಿಗ್ರಿ ಹೋಗಿ ಡಿಗ್ರಿ ಡಿಗ್ರಿ ಕಮ್ ಕಂಪ್ಲೀಟಾಗಿ ಬಂದೈತಿ ಜಾಬ್ ಹುಡ್ಕಕ್ಕೆ ಹತ್ತಾನೆ ಅದಾದ ಮೇಲೆ ನಮ್ಮ ತಾಯಿಯವರು ನಮ್ಮ ತಾಯಿಯವ್ರು ಏನು ಮಾಡ್ತಾರಂದ್ರೆ ಮನೇಲು ಹೌಸ್ ವೈಫೆ ಇರ್ತಾರೆ ಬಟ್ ಅವ್ರು ಸೋಶಲ್ ವರ್ಕ ಅದು ಇದು ಅಂತಂದು ವರ್ಕ್ ಮಾಡ್ತಿರ್ತಾರೆ ಸೋಶಲ್ ವರ್ಕ್ ಒಳಗೆ ಮಾಡ್ತಾರೆ ಅಂತಂದು ನಂದು ಅಭಿಪ್ರಾಯ ಏನಿಲ್ಲ ಬಟ್ ಮಾಡಲಿ ಅವ್ರ್ಗೆ ಎಷ್ಟು ಇದು ಇರುತ್ತಲ್ವ ಅದು ಮಾಡಲಿ ನಡಿತಿತಿ ಆದರೂ ಆಮೇಲೆ ನನ್ನ ಹಾಬೀಸ್ ಅಂದ್ರೆ ಕ್ರಿಕೆಟ್ ಆಡ್ತೀನಿ ಬೇಜಾರಾದಾಗ ಬುಕ್ಸ್ ಓದ್ತೀನಿ ಆಮೇಲೆ ಗೇಮ್ಸ್ ಆಡ್ತೀನಿ ಆಮೇಲೆ ವೀಕೆಂಡಾ ಬೇಜಾರು ಅನ್ನಿಸ್ತು ಅಂತಂದ್ರೆ ಟ್ರಾವ್ಲಿಂಗು ಟ್ರಾವ್ಲಿಂಗ್ ಮಾಡ್ತೀನಿ ಟ್ರಾವ್ಲಿಂಗಾ ಟ್ರಾವ್ಲಿಂಗ್ ಪ್ಲೇಸಸ್ ಒಳಗಂದ್ರೆ ನಂಗೆ ಭಾಳ ಇದು ಲೈಕ್ ಆಗಿದ್ದಂದ್ರೆ ಇದು ಕೇದಾರನಾಥ ಜಮ್ಮೂ ಕಾಶ್ಮೀರ ಇಂಥವೆಲ್ಲ ನಂಗೆ ಇಂಟ್ರೆಸ್ಟ್ ಅನ್ನಿಸ್ತೆತಿ ಮತ್ತು ಫ್ರೆಂಡ್ಸ್ ಒಳಗೆ ಹೇಳ್ಬೇಕಂದ್ರೆ ಫ್ರೆಂಡ್ಸೂ ಚೊಲೋ ಇದಾರೆ ಬಟ್ ನಾನು ನನಗೆ ಅನ್ಸಿದ್ದು ಫ್ರೆಂಡ್ ಅಂದ್ರೆ ಒಬ್ಬವ ಇದಾನೆ ಅವ ಅವ್ನ ಬಿಟ್ರೆ ಮತ್ತೆ ಯಾರ ಮುಂದೂ ನಂದು ಏನೂ ಪರ್ಸ್ನಲ್ಲ ಏನೂ ಹೇಳ್ಕೊಳ್ಳೋಲ್ಲ ಇದೆಲ್ಲ ಮುಗಿಸ್ಕೊಂತೇನಿ ಆಮೇಲೆ ಫ್ರೆಂಡ್ಶಿಪ್ ಅಂತಂದ್ರೆ ಎಲ್ಲಾದ್ಕು ರೆಡಿನೇ ನಾನು ಮಾಡ್ತೀನಿ ನನ್ನ ಫ್ರೆಂಡ್ ನೀ ಈಗ ನಿಮ್ಗೆ ಹೆಂಗೆ ನಾನು ಅನ್ನಿಸ್ತೇನ್ ಅಂದ್ರೆ ಈಗ ನನ್ಗೆ ಎದ್ರಗಡೆವ್ನು ಕರೆಕ್ಟ್ ಇದ್ರೆ ನಾನು ಕರೆಕ್ಟ್ ಇರ್ತೀನಿ ಬಟ್ ಅವ್ರು ಏನ್ರ ಸ್ವಲ್ಪ ಏರುಪೇರು ಮಾಡಿದ್ರಂದ್ರೆ ಮತ್ತೆ ನಾನು ಅವ್ರ್ದು ಫ್ರೆಂಡ್ಶಿಪ್ ಕಟ್ ಮಾಡ್ಬಿಡ್ತೀನ್ ಹಿಂಗೈತಿ ನಂದು ನಂದು ಹಾಬಿ ಏಕಂದ್ರೆ ನಾನು ತಿಳ್ಕೊಬೇಕ್ ಅಂದ್ರೆ ನನ್ಗೆ ನೋಡ್ಕೊಬೇಕ ತಿಳಿಯಬೇಕಲ್ಲ ನಾನು ಯಾ ಅವ್ರ್ನ ಎದ್ರುಗಡೆಯವ್ನ ತಿಳ್ಕೊಬೇಕಂದ್ರ್ ನಾನು ಪಸ್ಟ್ ನಾನು ತಿಳ್ಕೋಬೇಕ್ ಹಿಂಗೆಲ್ಲ ತಿಳ್ಕೊಂಡು ಆಮ್ಯಾಲ್ ಬಾಂಡಿಂಗ್ನೂ ಚೊಲೋ ಐತಿ ನಮ್ಮ ಫ್ರೆಂಡ್ಸ್ ಗ್ರೂಪ್ ಸರ್ಕಲ್ ಒಳಗೆ ಎಲ್ಲ ಹಂಗೆ ಐತಿ ಆಮೇಲೆ ನಮ್ಮ ಏರ್ಯಾದಲ್ಲಿ ಏನಂತಂದ್ರೆ ಸ್ಲಮ್ ಏರ್ಯಾ ಇದು ಅದು ಸ್ಲಮ್ ಏರ್ಯಾ ಹೆಂಗೈತೆ ಅಂತಂದು ನಾನೇ ಹೇಳೀನಿ ಬಟ್ ನಮ್ಮ ಹುಬ್ಬಳ್ಳಿ ಒಳಗೆ ಫೇಮಸ್ ಫೇಮಸ್ ಅಂದರೆ ಹುಬ್ಬಳ್ಳಿ ಧಾರವಾಡ ಒಳಗೆ ಫೇಮಸ್ ಅಂದ್ರೆ ಮಿಶ್ರಾ ಪೇಡಾ ಆಮೇಲೆ ಇಲ್ಲಿ ಪ್ಲೇಸಸ್ಗಳು ಚೊಲೋ ಇದಾವೆ ಸಿದ್ಧಾರೂಢ ಮಠ ಐತಿ ಮೂರು ಸಾವಿರ ಮಠ ಐತಿ ರುದ್ರಾಕ್ಷಿ ಮಠ ಐತಿ ಆಮೇಲೆ ಈಗೀಗ ಏನೇನು ಆಗೈತಂದ್ರೆ ನನ್ನ ನನ್ಗೆ ತಿಳಿವಳ್ಕೆ ಬಂದ ಮೇಲ್ ನೋಡಕತ್ತಿದ್ದಂದ್ರೆ ಇಲ್ಲೆಲ್ಲ ಫ್ಲೈವೊರ್ಸ್ ಆಗಕತ್ತವೆ ಈಗ ಆಮೇಲೆ ನನಗೆ ತಿಳಿವಳ್ಕೆ ಬಂದಂಗೆ ಅಂದ್ರೆ ನನಗೆ ತಿಳಿವಳ್ಕೆ ಬಂದಂಗೆ ಅಂದ್ರೆ ಈಗ ಎಲ್ಲ ನನಗೆ ಹೆಂಗೆ ಹೆಂಗಿರ್ತಾರೆ ಅನ್ನೋದ್ ಗೊತ್ತಾಗತೈತಿ ಈಗ ಇಷ್ಟೆಲ್ಲ ನನ್ಗೆ ಅರ್ ಅರ್ಥ ಮಾಡ್ಕೊಂಡೀನಿ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಕೂಲ್ ಪರ್ಸನ್ ಯಾವಾಗ ರೇಗಾಡ್ತೀನೋ ಗೊತ್ತಿಲ್ಲ ಆ ರೇಗಾಡುದು ಕಮ್ಮಿ ಆಗೈತೆ ಈಗ ನನ್ನ ಬಗ್ಗೆ ಅಂದ್ರೆ ಈಗ ನಾನು ಹೇಳ್ಕೊಂಡಂಗೆ ನಾನು ಯಾರ್ಗೂ ತೊಂದರೆ ಕೊಡೋಲ್ಲ ನಮಗೆ ತೊಂದರೆ ಕೊಟ್ಟೋರ್ಗೆ ಯಾರ್ಗೂ ಬಿಡೋಲ್ಲ ಹಿಂಗೈತೆ ನಮ್ದು ಆದ್ರೆ ನಾನು ಸೈಲೆಂಟ್ ಇರ್ತೀನಿ ಬಟ್ ನಾನು ಯಾರ ತಂಟೆಗೂ ಹೋಗೋದಿಲ್ಲ ನನ್ನ ಪಾಡಿಗ್ ನಾನು ಇರ್ತೀನಿ ನನ್ನ ಕೆಲಸ ಏನು ನನ್ನ ಮನೆ ಏನು ನಾನು ಏನು ಆಮೇಲೆ ಇದ್ದಾರೆ ಒಂದಿಷ್ಟು ಫ್ರೆಂಡ್ಸು ಆದರೂ ನಾನು ಯಾರ್ಗೆ ಅಷ್ಟೇ ಅಷ್ಟಕ್ಕೇ ಇಟ್ಟಿರ್ತೀನಿ ಹೀಗಾಗಿ ಇನ್ನೊಂದು ಧಾರ್ಮಿಕ ಕಾರ್ಯಕ್ರಮ ಅಂತಂದ್ರೆ ಎಲ್ಲಾದ್ರಗೂ ಫಾ ಮುಂದಿರ್ತೀನಿ ಮುಂದೆ ನಿಂತು ಮುಂದೆಲ್ಲ ವ್ಯವಸ್ಥೆ ಮಾಡೋದು ನಾನೇ ಮಾಡ್ತೀನಿ ಅಂತಂದು ನನಗೆ ನನಗೆ ಅನ್ಸೇತಿ ಅದು ಕೆಲವೊಬ್ರಿಗೆ ಕೆಟ್ಟದ್ದೂ ಅನ್ನಿಸಿರ್ಬೋದು ಕೆಲವೊಬ್ರಿಗೆ ಒಳ್ಳೆಯದು ಅನ್ನಿಸಿರ್ಬೋದು ಅವ್ರ ಅಭಿಪ್ರಾಯ ಬಟ್ ನನ್ನ ಹೆಸ್ರು ಅಂದ್ರೆ ನಾನು ನನ್ನ ಬಗ್ಗೆ ಇಷ್ಟೈತಿ ಆಮ್ಯಾಲ್ ನನ್ನ ಬಗ್ಗೆ ಇನ್ನೂ ಏನ್ರಾ ಹೇಳ್ಬೇಕಂದ್ರೆ ಕಾಲೇಜ್ ಲೈಫ್ನಾಗೆ ನಂದು ಅಂದ್ರೆ ಸಮಯ ಕಳ್ದಿದ್ವೆಂದ್ರೆ ಎಲ್ಲರ ಜೊತೆ ಒಂದು ಟ್ರಿಪ್ ಮಾಡಿದ್ವಿ ಟ್ರಿಪ್ ಏನೈತಂದ್ರೆ ಅದು ಮೋಸ್ಟ ಮೆಮೊರೆಬಲ್ ಟ್ರಿಪ್ ಅದು ಹಂಗೇ ಗೋಕರ್ಣ ಮಾಡಿದ್ವಿ ಮುರ್ಡೇಶ್ವರ ಮಾಡಿದ್ವಿ ಆಮ್ಯಾಲೆ ಟ್ರಿಪ್ಪಾ ಮತ್ತಂದ್ರೆ ಅಂದ್ರೆ ಟ್ರಿಪ್ವೈಸ್ ಮಾಡ್ತೀವಿ ಬಟ್ ಅದೇ ಕಂಟಿನ್ಯೂ ಇರ್ತೈತಿ ಇನ್ನೂ ಹಂಗೇ ಇರ್ತೈತಿ ಬಾಂಡಿಂಗ್ ಇಟ್ಟುಕೊಂಡಿರ್ತೀವಿ ಆಮೇಲೆ ಸ್ಕೂಲ್ ಫ್ರೆಂಡ್ಶಿಪ್ ಒಳಗಂದ್ರೆ ಸ್ವಲ್ಪ ಮಂದಿ ದೂರ ಆಗ್ಯಾರೆ ಅಷ್ಟೇ ಅಂದ್ರೆ ಕಾಂಟೆಕ್ಟ್ ಇದಾರೆ ಬಟ್ಟ ಅವ್ರು ಟಚ್ ಒಳಗಿಲ್ಲ ಟಚ್ ಒಳಗಿಲ್ಲಾರ್ದಕ್ಕೆ ಹಿಂಗೇ ಪ್ರಾಬ್ಲಮ್ ಆಗೇತಿ ಇನ್ನೊಂದು ಏನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಬಿಟ್ರೆ ನಂಗೆ ಬೇರೆ ಯಾರಿಲ್ಲ ಬತ್ತ ಬ್ಯಾಕ್ ಸಪೋಟು ಯಾರಿಲ್ಲ ಹಂಗ್ ಹೀಗಾಗಿ ನನ್ನ ನನ್ನ ಕಾಲು ಮೇಲೆ ನಾನು ನಿಂತೇನಿ ಇನ್ನೂ ನಿಲ್ತೇನೆ ಅನ್ನುವಷ್ಟು ಕಾನ್ಫಿಡೆಂಟ್ ಐತಿ ಮಾಡ್ತೀನಿ ಇನ್ನೂ ಬೆಳಿತೀನಿ ಅಂದ್ರೆ ಈಗಂದ್ರೆ ಈಗ ಹೆಂಗೆ ನಿಂತೇನೆ ಅಂದ್ರೆ ಈಗ ಸ್ವಂತ ದುಡ್ಡಿನಲ್ಲೇ ನಾನು ನಂದು ಬಜೆಟ್ ಹಾಕ್ಕೊಂಡು ಬಿಸ್ನೆಸ್ ಮಾಡಕತ್ತೀನಿ ಚೊಲೋ ನಡೆದೈತಿ ದೇವ್ರ ಆಶೀರ್ವಾದಿಂದ ನಡ್ದೈತೆ ಚೊಲೋ ಅಂದಂಗೆ ದ್ಯೋ ಬಿಸ್ನೆಸ್ ಒಳಗೆ ಲಾಸು ಪ್ರಾಫಿಟ್ಟು ಅಂತ ಇರ್ತೈತಿ ಬಟ್ ಕೆಲವೊಮ್ಮೆ ಲಾಸೂ ಆಕ್ತೇತಿ ಕೆಲ್ವೊಮ್ಮೆ ಫ್ರಾಫಿಟ್ಟೂ ಆಕ್ತೇತಿ ಏನು ಮಾಡಕ್ಕೂ ಬರೋಂಗಿಲ್ಲ ಬಿಸ್ನೆಸ್ ಈಗ ಸದ್ಯಕ್ಕೆ ಚೊಲೊನೇ ನಡ್ದೈತಿ ಹೆಂಗಂದ್ರೆ ಟ್ರಾನ್ಸ್ಪೊಟೇಷನು ಅದು ಸೇಲು ಪರ್ಚೇಸು ಎಲ್ಲ ಚೊಲೋ ನಡ್ದೈತಿ ಅಂತಂದು ಇಷ್ಟು ಹೇಳಿ ಇಷ್ಟು ನನ್ನ ಬಗ್ಗೆ ತಿಳ್ಸೇನೆ ಇನ್ನೂ ಒಂದು ಹೇಳೋದು ಮರೆತೆ ಏನಪ್ಪ ಅಂದ್ರೆ